ಅಲೋ ಮೇಡಮ್ ಅಂಬಿಕ ಡಾಕ್ಟ್ರ ಮಾತಾಡೋದು ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ನಾವು ಮುನಿವೆಂಕ್ಟಪ್ಪ ಅಂತ ಹೇಳ್ಬಿಟ್ಟು ಮೇಡಮ್ ನಾವು ನಾಲ್ಕು ದಿನ ಹಿಂದ್ಗಡೆ ಆಸ್ಪಿಟ್ಲಿಗೆ ಬಂದಿದ್ವಲ್ಲ ಹಾಂ ಮೇಡಮ್ ವಾಸಿ ಮೇಡಮ್ ಕೈಕಾಲು ನೋವು ಸ್ವಲ್ಪ ಜಾಸ್ತಿ ಇದೆ ಮೇಡಮ್ ಜ್ವರ ಲೈಟಾಗಿದೆ ಮೇಡಮ್ ಇವಾಗ ನೀವು ನನಗೆ ಯಾವಾಗ ಸಿಕ್ತೀರ ಮೇಡಮ್ ಹೌದ ಮೇಡಮ್ ಮೇಡಮ್ ನಿಮ್ಮ ಹಾಂ ಮೇಡಮ್ ಟ್ಯಾಬ್ಲೆಟು ಯೂಸ್ ಮಾಡ್ತಾ ಇದೀನಿ ಮೇಡಮ್ ಮೇಡಮ್ ಡ್ಯೂಟಿ ಡಾಕ್ಟ್ರು ಆಸ್ಪಿಟ್ಲಲ್ಲಿ ಇರ್ತಾರ ಮೇಡಮ್ ಹಾಂ ಮೇಡಮ್ ಇದು ನಾವು ಏನಾದರು ಚೆಕಪ್ ಮಾಡ್ಸ್ಕೋಬೇಕಾ ಮೇಡಮ್ ಮತ್ತೆ

ಮೇಡಮ್ ಇದು ಜ್ವರವೂ ಸ್ವಲ್ಪ ಲೈಟಾಗಿದೆ ಕಫ ಇದೆ ಇದು ಜ್ವರಕ್ಕೆ ಮತ್ತೆ ಬ್ಲಡ್ ಚೆಕಪ್ ಏನಾದರು ಮಾಡಿಸ್ಬೇಕ ಮೇಡಮ್ ಮೇಡಮ್ ಕಫಕ್ಕೇನಾದ್ರು ಸ್ವಲ್ಪ ಆಯುರ್ವೇದಿಕ್ ಏನಾದರು ಹೇಳಿ ಮೇಡಮ್ ಹಾಂ ಮೇಡಮ್ ಮೇಡಮ್ ಇದು ನೀವು ಮಾತ್ರೆಗಳೆಲ್ಲಾ ಖಾಲಿಯಾದ ಮೇಲೆ ಮತ್ತೆ ಬರಬೇಕ ಮೇಡಮ್ ಮೇಡಮ್ ನಿಮ್ಮದು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕ ಇಲ್ಲ ಆಫ್ಲೈನಲ್ಲಿ ನಿಮ್ಮ ಇದು ತಗೋಬೇಕ ಮೇಡಮ್ ಅಪಾಯಿಂಟ್ಮೆಂಟು ಮೇಡಮ್ ನೀವು ಆಸ್ಪಿಟ್ಲಲ್ಲಿ ಇರೋ ಟೈಮಿಂಗ್ಸು ಹಾಂ ಮೇಡಮ್ ಮೇಡಮ್ ಇದು ನಿಮ್ಮದು ಕ್ಯಾಶ್ ಕ್ಯಾಶ್ ತಗೋತಿರ ಇಲ್ಲ ಆನ್ಲೈನ್ ಪೇಮೆಂಟ್ ಇದೆಯಾ ಮೇಡಮ್ ಆಸ್ಪಿಟ್ಲಲ್ಲಿ ಸರಿ ಮೇಡಮ್ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್